ಹಲೋ ಬಟ್ಟೆ ಶಾಪ್ ಅವ್ರೇನ್ ರೀ ಯಾವ ಯಾವ ಟೈಪ್ ಡ್ರಸ್ ಅದಾವೆ ರೀ ನಿಮ್ಮ ಕಡೆ

ಹಾಂ ಹಾಂ ಎಷ್ಟು ಬೀಳ್ತವೆ ರೀ ಹೌದಾ ರೀ ಶರಾರ ಶರಾರ ಎಷ್ಟು ಬೀಳತ್ರೀ

ಒಂದು ನಾಲ್ಕು ಐದು ತೊಗೊಂಡ್ರೆ ರೇಟ್ ಕಮ್ಮಿ ಮಾಡ್ತಿರೇನು ರೀ ಹಾಂ ಇದು ಲಗ್ಗಿನ್ಸ್ ಮತ್ತು ಟಾಪ್ ಹಾಂ ಟಾಪ್ ಹಾಂ ಹಾಂ

ಹ್ಞೂ ಅಂಬ್ರೆಲ್ಲ ಟಾಪ್ ಅದಾವೇನ್ ರೀ ಅವು ಸ್ಟಾರ್ಟಿಂಗ್ ರೇಟ್ ಎಷ್ಟಿತ್ತು ರೀ ಅಂಬ್ರೆಲ ಟಾಪ್ ಡಿಸ್ಕೌಂಟ್ ಇಲ್ಲೇನ್ ರೀ ನಿಮ್ಮ ಕಡೆ ಹಾಂ ಹಾಂ ಮತ್ತು ಹಿಂಗ್ ಇವು ರೇಷ್ಮೆ ಸೀರೆ ಅದಾವೇನ್ ರೀ ಎಷ್ಟು ರೀ ಸ್ಟಾರ್ಟಿಂಗ್ ರೇಟ್ ಅದ್ರದ್ದು ಹಾಂ ಹಾಂ ಹಾಂ ನೋಡ್ಕೊಡ್ತೀನಿ ಮತ್ತು ಇದು ರೀ ಜೀನ್ಸ ಎಲ್ಲಿಂದ ಸ್ಟಾರ್ಟು ರೇಟ್ ಹಾಂ ಹಾಂ ಅದು ಫೈವ್ ಬಟ್ ಅದು ಫೈವ್ ಬಟನ್ನಿಂದು ಐತೇನ್ರೀ ಹಾಂ ಇದು ಕಟ್ ಪ್ಯಾಂಟ್ ರೀ ಹ್ಞೂ ಅದು ಇದು ಜೀನ್ಸ್ ಪ್ಲಾಜ ಬರತ್ತಲ್ಲ ಅದು ಐತೇನ್ರೀ ಅದು ಎಷ್ಟು ರೀ ಕಲರ್ ಯಾವ ಯಾವ ರೇಟೇನ್ ರೀ ಕಲರ್ ಯಾವ ಯಾವ ಅದಾವೆ

ಮರೂನ್ ಇಲ್ಲೇನ್ ರೀ ಹಾಂ ಆಯ್ತು ಇದು ಸಾರಿ ರೀ ಮತ್ತು ವೆರೇಟಿ ವೆರೇಟಿ ಅದಾವೇನ್ ರೀ

ಹಾಂ ಹಾಂ ಹ್ಞೂ ಜೀನ್ಸ್ ಎಲ್ಲ ಅದಾವೇನ್ ರೀ ನಿಮ್ಮ ಕಡೆ ಸಣ್ಣ ಹುಡುಗರು